ನನ್ನ ಹೆಸರು ಅಂಜಿನಪ್ಪ ನಾನು ಕವನಗಳನ್ನು ರಚನೆ ಮಾಡುತ್ತೇನೆ ಹಾಗಾಗಿ ನನ್ನ ಕಾವ್ಯನಾಮವನ್ನು ಅಂಜನಾದ್ರಿ ಎಂದು ಬರೆದುಕೊಳ್ಳುತ್ತಿದ್ದೇನೆ ನನಗೆ ಕಥೆ ಕಾದಂಬರಿ ಬರಿಯೋದೆಂದ್ರೆ ತುಂಬ ಇಷ್ಟ ಹಾಗೆಯೇ ನಾನು ಸಮಾಜಮುಖಿ ಕೆಲಸವನ್ನು ಮಾಡಬೇಕೆಂಬ ಹೆಬ್ಬಯಕೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆಯನ್ನು ಮಾಡುವ ಗುರಿಯನ್ನು ಕೂಡ ಹೊಂದಿದ್ದೇನೆ